ನಮ್ಮ ಮನೆಯ ಸುತ್ತಮುತ್ತ ಕಸಕಡ್ಡಿ ಕೊಳೆಯದಂತೆ ನಾವು ಜಾಗೃತೆ ವಹಿಸಬೇಕು ಯಾವುದಾದರು ಹಸಿ ವಸ್ತುಗಳಿದ್ದರೆ ಅದನ್ನು ತೆಗೆದು ಬಿಡಬೇಕು ಮತ್ತು ಡ್ರಮ್ಮು ಡಬ್ಬಿ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಹಾಗೆ ಟಯರು ಬೇರೆ ಬೇರೆ ವಸ್ತುಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಯಾಕಂದರೆ ಶುದ್ಧವಾದ ನೀರಲ್ಲೇ ಸೊಳ್ಳೆ ಮರಿ ಇಡುವುದು ಅದನ್ನು ನಾವು ನಮಗೆ ಬೇಡಾದಾಗ ನೀರು ಉಪಯೋಗಿಸದೇ ಅದನ್ನು ಕವುಚಿ ಇಡಬೇಕು ಯಾಕಂದರೆ ಶುದ್ಧ ನೀರಲ್ಲೇ ಅದು ಮೊಟ್ಟೆ ಇಡುವುದು ಒಂದೆರಡು ದಿವಸಕ್ಕಿಂತ ಹೆಚ್ಚಿಗೆ ನೀರು ನಮಗೆ ಬೇಡಾ ಅಂತಿದ್ರೆ ಆ ಪಾತ್ರೆಯಲ್ಲಿ ನೀರು ಇಡಬಾರದು ಮತ್ತು ಸ್ವಲ್ಪ ಮನೆಯ ಸುತ್ತಮುತ್ತ ಎಲ್ಲ ನಿರ್ಮಲವಾಗಿಟ್ಟುಕೊಂಡು ಅದನ್ನು ನಾವು ಜಾಗೃತೆ ವಹಿಸಿ ಕತ್ತಲೆ ಆದ ಮೇಲೆ ಕತ್ತಲೆ ಆಗುತ್ತಿರುವಾಗಲೇ ನಾವು ಮನೆಯ ಕಿಟಿಕಿ ಬಾಗಿಲುಗಳನ್ನು ಒಮ್ಮೆ ಮುಚ್ಚಿ ಬಿಡಬೇಕು ಆಮೇಲೆ ನಾವು ಮಲಗುವ ಕೋಣೆಗೆ ಸೊಳ್ಳೆ ಪರದೆ ಅಳವಡಿಸಬೇಕು ಕತ್ತಲೆಯಾಗುವಾಗ ನಾವು ಹೊರಗಡೆಯೇ ಸ್ವಲ್ಪೊತ್ತು ಹೀಗೆ ತಿರ್ಗಾಡುವಾಗ ಸೊಳ್ಳೆಯೆಲ್ಲ ಕಚ್ಚುತ್ತದೆ ಅಲ್ಲಾ ಅದಕ್ಕೆ ಏನಾದರು ಔಷಧಿಯನ್ನ ಹಚ್ಚಿಕೊಂಡು ಸೊಳ್ಳೆಯದ್ದು ಹೊರಗಡೆ ಹೋಗಬೇಕು ಆಮೇಲೆ ಮನೆಗೆ ಬಂದ ಮೇಲೆ ಕೈಕಾಲೆಲ್ಲ ಶುದ್ಧವಾಗಿ ತೊಳೆದು ಸೊಳ್ಳೆಗಳಿಂದ ಹರಡುವ ಡೆಂಗ್ಯೂ ಮಲೇರಿಯಾಗಳಂಥ ವಸ್ತುಗಳನ್ನು ನಾವು ಸೊಳ್ಳೆಗಳನ್ನು ನಾವು ಜಾಗೃತೆಯಿಂದ ದೂರ ಮಾಡಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು ಯಾಕೆಂದರೆ ಇವಾಗಿನ ಪರಿಸ್ಥಿತಿಯೇ ಅಂಥದಿದೆ ಒಬ್ಬರಿಗೆ ಕಚ್ಚಿದ ಸೊಳ್ಳೆ ಇನ್ನೊಬ್ಬರಿಗೆ ಕಚ್ಚಿದರೆ ಡೆಂಗ್ಯೂ ಮಲೇರಿಯಾ ಅಂತಹ ಖಾಯ್ಲೆಗಳು ನಮಗೆ ಪಕ್ಕನೆ ಹರಡುತ್ತದೆ ಇದಕ್ಕಾಗಿ ನಾವು ಯಾವಾಗಲೂ ಜಾಗೃತೆ ವಹಿಸಿ ನಮ್ಮ ಮನೆಯ ಸುತ್ತ ಮುತ್ತ ಎಲ್ಲ ಕ್ಲೀನಾಗಿಟ್ಟುಕೊಳ್ಳಬೇಕು ಯಾವುದೇ ವಸ್ತು ಇರಲಿ ಅದರಲ್ಲಿ ಸ್ವಲ್ಪನೂ ನೀರು ನಿಲ್ಲದಂತೆ ಈ ಸೀಯಾಳದ ಗೊರಟೆ ಅದೆಲ್ಲ ಇದ್ರೆ ಕವುಚಿ ಹಾಕ್ಬೇಕು ಅದನ್ನು ತೆರ್ದಿಡಬಾರ್ದು ಇಷ್ಟೇ ನಾನು ಹೇಳೋದು